ಹೆಲೋ ಹೆಲೋ ಕೇಳಿಸ್ತೈತಾ ಮೇಡಮ್ ಹೆಲೋ ಅವರಾ ನಾನು ತಬಸ್ಸಮ್ ಅವರು ನಾನು ನಿಮಗೆ ಕಾಲ್ ಮಾಡಿದ್ದೆ ನಾನು ಕಾಫಿದು ಇದು ಅಂಗಡಿ ಓಪನ್ ಮಾಡಿದ್ದೀನಿ ಡೈಲಿ ನಮ್ಮ ಅಂಗಡಿಯಲ್ಲೀ ಇನ್ನೂರೂ ಮುನ್ನರೂ ಜನ ಬರ್ತಾರೆ ಅದಕ್ಕೆ ನನ್ಗೆ ನಿಮ್ಮ ಇದರಲ್ಲಿ ಕಂಪನಿಯಿಂದ ಕಾಫಿ ಬೀಜ ಬೇಕಾಗಿತ್ತು ಡೈಲಿ ಫೈವ್ ಕೆ ಜಿ ಅದು ನನ್ನ ಅಡ್ರಸ್ ಕೊಡ್ತೀನಿ ನೀವು ಅಲ್ಲಿ ಸ್ವಲ್ಪ ಕಳಿಸ್ತೀರ ಅನ್ಕೊಂಡು ಕಾಲ್ ಮಾಡೋಕ್ಕೆ ಕಾಲ್ ಮಾಡಿದೆ ಹಾಂ ಹೌದು ಹೌದು ಹೌದು ಹೌದು ಹೌದು ಹೌದು ಎಷ್ಟೂ ಒಂದು ಕೆ ಜಿಗೆ ಹೌದು ಹೌದು ಫೈವ್ ಕೆ ಜಿ ಬೇಕಾಗಿತ್ತು ಡೈಲಿ

ಹೌದು ಹೌದು ಹ್ಞೂ ಅನ್ನಿ ಹಾಂ ಹೌದು ನಾನು ಜಾಸ್ತಿ ಕೇಳಿದ್ದೀನಿ ನಿಮ್ಮದು ಕಾಫಿ ಬೀಜ ಬಗ್ಗೆ ಚೆನ್ನಾಗೈತೆ ಕ್ವಾಲಿಟಿ ಅಂದ್ಕೊಂಡು ಅದೇ ಅದೇ

ಹಾಂ ನಾನು ಅಡ್ರಸ್ ಕಳಿಸ್ತಿದ್ವಿ ಮೇಡಮ್ ಅಡ್ರಸ್ಸಿಗೆ ಡೈಲಿ ಫೈವ್ ಕೆ ಜಿ ಬೇಕಾಗುತ್ತೆ ಹಾಂ ಅದೇ ಇದಕ್ಕೆ ಹ್ಞೂ ಆಯಿತು ಆಯ್ತು ಮ್ಯಾಮ್ ಪೇ ಮಾಡ್ತಿನಿ ಹಾಂ ಹಂಗೆ ಮಾಡಿ ಮ್ಯಾಮ್ ಓಕೆ ತ್ಯಾಂಕ್ ಯು